ನಮ್ಸ್ಕಾರ ಹೇಳಿರಿ ಯಾರು ಹಾಂ ಹಾಂ ಎಲ್ಲಿದ್ದೀರಿ

ತಿಂಗ್ಳಿಗೆ ಒಂದು ಖಾಲಿ ಆಗ್ತದೆ ರೀ ಬೇಕೇ ಆಗ್ತದೆ ರೀ

ಹಾಂ ತಗೊಂಬರ್ರಿ ತಗೊಂಬರ್ರಿ ಅಡ್ರಸ್ ಇದೆ ಅಲ್ರಿ ಅದರಾಗೆ ರೀ ಹ್ಞೂ ರೀ ನಾಲ್ಕು ಅಂತಸ್ತಿನಲ್ಲೇ ಇದೆ ರೀ ಹ್ಯಾಂಗೆ ಬರ್ಬೇಕು ರೀ ಹೆಣ್ಣು ಮಕ್ಳಿಗೆ ಪಿಕ್ಅಪ್ ಮಾಡ್ಕೋ ಅಂತ ಹೇಳ್ತೀರ ನಿಮ್ಮ ಕೆಲ್ಸನೇ ಅದು ಇರ್ತದ್ ತಂದು ಹಚ್ಚಿರಿ ಮ್ಯಾಲೆ ಮತ್ತೆ ನಾವು ಎತ್ಕೊಂಡು ಹೋಗಬೇಕೇನ್ರಿ ನಿಮ್ಮ ಕೆಲಸ ಇರ್ತದೆ ತಂದು ಹಚ್ಚಬೇಕು ರೀ ನೀವೇ ಮತ್ತೆ

ಎಕ್ಸ್ಟ್ರಾ ಚಾರ್ಜ್ ಏನು ಹೇಳೀರಿ ಏನ್ರಿ ನಮಗೆ ಚಾರ್ಜ್ ಗೀರ್ಜ್ ಆಗ್ತದ್ ಅಂತ ನೀವು ಎಲ್ಲ ನಾಟಕ ಮಾಡಿ ತೊಗೋತೀರ ಕಂಪ್ಲೇಂಟ್ ಮಾಡ್ಬೇಕಾಗ್ತದ್ ನೋಡಿ ಆಪೀಸುರ್ಗಳಿಗೆ ರೀ ಕೋರ್ಟ್ ಏನು ರೂಲ್ ನಮ್ಗೆ ಏನು ಗೊತ್ತಿಲ್ಲೇನು ರೂಲ್ಸ್ಗಳದು ನಾಲ್ಕು ಅಂತಸ್ತಿಗೆ ತಂದು ಹಚ್ಚಕ್ಕೆ ರೊಕ್ಕ ತೊಕೊಂಡ್ರೆ ಹ್ಯಾಂಗೆ ರೀ ನಿಮ್ಮ ಕೆಲಸನೇ ಅದೇ ಇರ್ತದೆ ರೀ ಎಲ್ಲ ಬಿಟ್ಟು ಯಾಕೆ ಮಾಡ್ತೀರಾ ನಿಮ್ಮ ಕೆಲಸನೇ ಅದೇ ಇರ್ತದೆ ತಂದು ಹಚ್ಚಿ ರೀ ನಾಲ್ಕು ಅಂತಸ್ತಿಗೆ ಯಾರಿರ ಕರ್ಕೊಂಬರ್ರಿ ಸರ್ಯಾಗಿ ಕೆಲಸ ಮಾಡೋರಿಗೆ ಏಯ್ ಮೊದಲಿದ್ದ ಪಾರ್ಗಳೆಲ್ಲ ತಂದು ಹಚ್ತೀವಿ ರೀ ನೀವು ಏನು ಎಕ್ಸ್ಟ್ರಾ ಚಾರ್ಜ್ ಅಂತ ಕೇಳತ್ತೀರಲ್ಲ ಮತ್ತೆ ಹ್ಞೂ ಬೇರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತೀನಿ ತಂದು ಹಚ್ಚಿ ರೀ ಮ್ಯಾಲೆ ಅಷ್ಟೆ ಕೊಡ್ತಾರೆ ರೀ ಮತ್ತೆ ನಿಮ್ಗೆ ಏನು ಎರಡು ಎರಡು ಸಾವಿರ ರೂಪಾಯಿ ಗ್ಯಾಸಿನ ರೇಟ್ ಕೊಡಣ ಏನು ನಿಮಗೆ ತಂದು ಹಚ್ಚಿದ್ದಕ್ಕೆ ಸೀದಾ ಮಾತಾಡ್ರಿ ನೀವು ಕಸ್ಟಮರ್ಗಳ ಸಂಗಟ ಇಲ್ಲ ಮತ್ತೆ ಕಂಪ್ಲೇಂಟ್ ಮಾಡ್ಬೇಕಾಗ್ತದ್ ನೋಡಿರಿ ಏಯ್ ತಂದು ಹಚ್ಚಪ್ಪ ನೋಡಣ ಎಷ್ಟ್ರ ಹೆಚ್ಚು ಕಮ್ಮಿ ಕೊಡ್ತೀವಿ ಅಂತ ಏಯ್ ಹಿಂಗೆ ಮಾತಾಡ್ದ್ರ್ ಹ್ಯಾಂಗೆ ರೀ ಮೊದಲು ಇದ್ದ ಪಾರ್ಗಳೆಲ್ಲ ತಂದು ಹಚ್ತಿದ್ದರು ಬಾಗ್ಲಾಗೆ ಇಟ್ಟು ಹೋಗ್ತೀವಿ ಅಲ್ಲೇ ಇಟ್ಟು ಹೋಗ್ತೀವಿ ಅಂದ್ರೆ ಯಾರ್ರೀ ಒಯ್ದರು ಅಂದ್ರೆ ಯಾರು ಜವಾಬ್ದಾರಿ ರೀ ಅದಕ್ಕೆಲ್ಲ ಏನು ಇಲ್ಲ ಎಲ್ಲ ನಾವೇ ಕೊಟ್ಟಿದ್ದು ಎಲ್ಲ ಮನೇನೋರಿಗೆ ಕೇಳಿದೆವು ಏನೂ ಒಂದು ರೂಪಾಯಿ ತೊಗೊಂಡಿಲ್ಲ ಪಾಪ ನಿಮ್ಮ ಹೆಸ್ರು ಏನ್ರಿ ಟಿಪ್ಸ್ ಹ್ಯಾಂಗೆ ಮ್ಯಾಟ್ರ್ ಆಗ್ತದೆ ರೀ ಕಂಪ್ಲೇಂಟ್ ಕೊಡ್ಬೇಕು ಅಂದ ಮೇಲೆ ನಿಮ್ ಹೆಸ್ರು ಬೇಕೇ ಅಲ್ರಿ ಹೆಸ್ರು ಹೇಳಿ ರೀ ನಮ್ಗೆ

ಆಯ್ತು ಆಯ್ತು ತೊಗೋಳ್ರೀ ಈ ಕೆಲಸ ಕಂಪ್ಲೇಂಟ್ ಕೊಟ್ಕೋತಾ ಕುಂದ್ರದ್ ಎಟ್ರೆ ಒಂದು ಮೂರು ದಿವಸ ಕೊಡ್ತೀನಿ ಬರ್ರಿ ಅಷ್ಟೆ ಒಂದು ಐವತ್ತು ಹೆಚ್ಚು ಕಮ್ಮಿ ಮಾಡಿರಿ ಆಯ್ತು ಆಯ್ತು ಬರ್ರಿ ಬನ್ರಿ